ಸರ್ ಕ್ಯಾಬ್ ಡ್ರೈವರ್ ಅವರಾ ಮಾತಾಡ್ತಾ ಇರೋದು ಸರ್ ದಯವಿಟ್ಟು ನನಗೆ ನಾಳೆ ಎಂಟು ಗಂಟೆಗೆ ಏರ್ಪೋರ್ಟಲ್ಲಿ ಇದಿದೆ ಫ್ಲೈಟ್ ಇದೆ ಡೆಲ್ಲಿಗೆ ನಾನು ಟ್ರಾವೆಲ್ ಮಾಡ್ತಿದ್ದೀನಿ ದಯವಿಟ್ಟು ನೀವು ನಾಳೆ ಎಂಟು ಗಂಟೆಗೆ ಸರಿಯಾಗಿ ಬರಬೇಕು ಮತ್ತು ಡೀಸಲು ಫೆಟ್ರೋಲು ಎಲ್ಲ ಕರೆಕ್ಟಾಗಿ ಇನ್ ಟೈಮ್ ಇದು ಮಾಡ್ಸ್ಕೊಂಬನ್ನಿ ಯಾವುದೇ ಕಾರಣಕ್ಕೂ ಮಿಸ್ ಮಾಡಬೇಡಿ ಮತ್ತೆ ಅಡ್ರಸ್ ಗೊತ್ತಲ್ವ ಕೋಲಾರ ಮುನೇಶ್ವರ ನಗರ ಏಯ್ತ್ ಕ್ರಾಸಲ್ಲಿ ಸೆಕೆಂಡ್ ಮನೆನೆ ನಮ್ಮದಿದೆ ನೀವು ಬಂದು ಎಗ್ಸಾಕ್ಟಾಗಿ ಬಂದು ಅಲ್ಲಿ ಬಂದು ನನಗೆ ಕಾಲ್ ಮಾಡಿ ನನಗೆ ಕಾಲ್ ಮಾಡಿದ್ರೆ ನಾನು ನಿಮ್ಮನ್ನು ಬಂದು ಇದು ಮಾಡಿಕೊಂಡು ಅಲ್ಲಿಂದ ಹೊರ್ಡೋದಾಗಾನ ಮತ್ತೆ ಅಮೌಂಟ್ ಬೇಕಾದ್ರೆ ಹೇಳಿ ಅಮೌಂಟ್ ಕಳ್ಸ್ಕೊಡ್ತಿನಿ ಯಾವುದೇ ರೀತಿ ಮಿಸ್ ಮಾಡಬಾರದು ಇನ್ ಟೈಮ್ ನೀವಿಲ್ಲಿ ಇರಬೇಕು ನನ್ನ ನಂಬರ್ ಇದೆಯಲ್ಲ ಇದೇ ನಂಬರ್ ಹಾಕ್ಕೊಳ್ಳಿ ನ ಈ ನಂಬರನ್ನ ಸೇವ್ ಮಾಡಿಕೊಳ್ಳಿ ಪ್ರಸನ್ನ ಅಂತ ಈ ನಂಬರನ್ನ ಕಾಲ್ ಮಾ ಇದು ಮಾಡಿಕೊಂಡು ನೀವು ಬೆಳಗ್ಗೆ ಮಾರ್ನಿಂಗ್ ನನ್ಗಲ್ಲಿ ಸಿಕ್ಸ್ ಥರ್ಟಿಗೆಲ್ಲ ಬಿಟ್ಟರೆ ನೀವು ಅಲ್ಲಿಂದ ಇಲ್ಲಿಗೆ ನಾನು ನಿಮಗೆ ಸವೆನ್ ಸವೆನ್ ಒ ಕ್ಲಾಕಂಗೆ ಇಲ್ಲಿಂದ ಬಿಟ್ಟರೆ ನಾವು ಏಟ್ ಒ ಕ್ಲಾಕ್ಗೆಲ್ಲ ಏರ್ಪೋರ್ಟ್ಗೆ ರೀಚಾಗ್ಬೊದು ದಯವಿಟ್ಟು ನೀವು ಕರೆಕ್ಟ್ ಟೈಮ್ ಇನ್ ಟೈಮ್ ಬರೋದನ್ನ ಇದು ಮಾಡಿಕೊಳ್ಳಿ ಯಾವುದೇ ಕಾರಣಕ್ಕೂ ಮಿಸ್ ಮಾಡಬಾರ್ದು ಓಕೆನಾ ಅಮೇಲೇ ನಿಮಗೆ ಅಮೌಂಟ್ ಏನಾದರೂ ಬೇಕಿದ್ದರೆ ಹೇಳಿ ಅಮೌಂಟ್ ಕಳ್ಸ್ಕೊಡ್ತಿನಿ ಪೆಟ್ರೋಲ್ಗೆ ಏನಾದರೂ ಬೇಕಿದ್ದರೆ ಅಮೌಂಟು ಇದು ಮಾಡಿಕೊಂಡು ಪೆಟ್ರೋಲ್ ಹಾಕ್ಸ್ಬಿಟ್ಟು ಬರೊದೆನ ಏನ್ನಾನ ಯೋಚನೆ ಮಾಡಿ ಓಕೆನಾ ಓಕೆ ಥ್ಯಾಂಕ್ ಯೂ ಸರ್ ಓಕೆ ಸರ್ ಓಕೆ